ಗ್ಯಾಸಿನ ಬಗ್ಗೆ ಮಾತಾಡ್ತಯಿದೀನಿ ಗ್ಯಾಸು ಅನ್ನೋದು ನಮಗೆ ಈಗ ಎಷ್ಟೋ ಒಳ್ಳೆದಾಗಿದೆ ಯಾಕಂದರೆ ಫಸ್ಟ್ ಸಾರಿ ಅಳ್ ಹಳೆ ಕಾಲದಲ್ಲಿ ಗ್ಯಾಸ್ ಅನ್ನೋದೇ ಇರಲಿಲ್ಲ ಗ್ಯಾಸ್ ಈಗ ನಮಗೆ ಎಷ್ಟೋ ಕೆಲ್ಸಕ್ಕೆ ಬರ್ತಾಯಿದೆ ಅದು ಯಾಕಂದರೆ ಒಲೇಲಿ ಮಾಡೋದು ಜಾಸ್ತಿ ಕಷ್ಟ ಅದೇ ಗ್ಯಾಸಲ್ಲಾದರೆ ಜಲ್ದಿ ಮಾಡಬಹುದು ಆದರೆ ಕಷ್ಟ ಇರಲ್ಲ ಗ್ಯಾಸ್ ಬಗ್ಗೆ ಮಾತಾಡಬೇಕಾದ್ರೆ ಕಷ್ಟ ಏನಂದರೆ ಗ್ಯಾಸು ಯಾವುದಕ್ಕು ಎಮರ್ಜೆನ್ಸಿಗೆ ಒಂದು ಟೀ ಮಾಡಬೇಕಾದ್ರೆ ಗ್ಯಾಸು ಅಡಿಗೆ ಮಾಡಬೇಕಾದ್ರೆ ಗ್ಯಾಸು ಎಮರ್ಜನ್ಸಿ ಏನನ ಯಾರಾರ ನೆಂಟ್ರು ಬರಬೇಕಾದ್ರೆ ಏಕ್ ದಮ್ಮಾಗಿ ಗ್ಯಾಸು ಅಂಟಿಸ್ಬಹುದು ಆದರೆ ಸೌದೆಗಳು ಇದಿದ್ದಾಗ ಕಷ್ಟ ಆಯ್ತಾಯಿತ್ತು ಇವಾಗ ಗ್ಯಾಸ್ ಅನ್ನೋದು ಎಷ್ಟೋ ಒಳ್ಳೆದು ನಮಗೆ ಗ್ಯಾಸು ಅನ್ನೋದು ಈಗ ಏಕ್ ದಮ್ಮಾಗ್ ನೆಂಟ್ರು ಬಂದರು ಗ್ಯಾಸಲ್ಲಿ ಟಕ್ಕಂತ ಗ್ಯಾಸಲ್ಲಿ ಅಂಟಿಸ್ಬಿಟ್ಟು ಅಡಿಗೆ ಮಾಡಬೌದು ಗ್ಯಾಸಿದ್ರೆ ಇವಾಗ ಗ್ಯಾಸ್ ಇದ್ರೆ ಕೂಡಾನು ಏಕ್ ದಮ್ಮಾಗಿ ನಾವೇನಕ್ಕಾಗಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳಾದರು ಕೂಡ ಗ್ಯಾಸಿದ್ರೆ ಸಾಕು ಅಡಿಗೆ ಜಲ್ದಿಯಾಗುತ್ತೆ ಹಾ ನೆಂಟ್ರು ಬಂದರೆ ಕೂಡ ಗ್ಯಾಸ್ ಜಲ್ದಿ ಗ್ಯಾಸ್ಗಳು ಜಲ್ದಿ ಅಡಿಗೆ ಮಾಡೋಕ್ ಸಹ ಈಜಿಯಾಗಿದೆ ಗ್ಯಾಸ್ ಅನ್ನೋದು ಇವಾಗ ರೇಟ್ ಕೂಡ ಕಮ್ಮಿಯಾಗಿದೆ ಗ್ಯಾಸು ಈಗ ಗ್ಯಾಸಿದ್ರೆ ಮನೆಯಲ್ಲಿ ನಮಗೆ ಒಂಥರ ಭಯ ಇರಲ್ಲ ಯಾಕಂದರೆ ಮಳೆಗಾಲ ಬಂದರೆ ಕೂಡಾ ಒಂದು ಸೌದೆಗೆ ಕಷ್ಟ ಪಡೋವಷ್ಟಿಲ್ಲ ಯಾಕಂದರೆ ಗ್ಯಾಸ್ ಗ್ಯಾಸ್ ಮನೇಲಿದೆ ಗ್ಯಾಸು ಯಾಕಂದರೆ ಮಳೆ ಇದ್ರು ಗ್ಯಾಸ್ ಅಂಟಿಸ್ಬೋದು ಮಳೆಕಾಲ ಇಲ್ಲಾಂದರು ಕೂಡ ಗ್ಯಾಸ್ ಅಂಟಿಸ್ಬೋದು ಗ್ಯಾಸ್ ಬಗ್ಗೆ ಹೇಳಬೇಕಾದ್ರೆ ಒಳ್ಳೇ ಒಳ್ಳೇದಾಗಿದೆ ನಮಗೆ ಗ್ಯಾಸ್ ಇರೋದಕ್ಕೋಸ್ಕರ ಗ್ಯಾಸ್ ಇಲ್ಲಾಂದರೆ ಜಾಸ್ತಿ ಕಷ್ಟಾಗುತ್ತೆ ಗ್ ಇವಾಗ ಗ್ಯಾಸ್ ಇರೋದಿಕ್ಕೆ ಎಷ್ಟೋ ಒಳ್ಳೆದಾಗಿದೆ ಥ್ಯಾಂಕ್ ಯು